ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ರೀತಿಯ ಕೈಗಾರಿಕೆಗಳು ಮತ್ತು ಆರ್ಥಿಕ ಚಾಲಕ ಶಕ್ತಿಗಳನ್ನು ನಾವು ಕಾಣಬೌದು ಕೃಷಿ ಉತ್ಪಾದನೆಯಲ್ಲಿ ಕೃಷಿ ಅಂತ ಬಂದಾಗ ನಾವು ನಮ್ಮ ಜಮೀನಿನಲ್ಲಿ ನಮಗೆ ತಿಳಿದಿರುವಂಥ ಆ ಮಣ್ಣಿಗೆ ಹೊಂದಿಕೊಳ್ಳುವಂತಹ ಸಸಿಗಳನ್ನಾಗಲಿ ಹೊಂದಿಕೊಳ್ಳುವಂಥ ಕೃಷಿಗಳನ್ನು ಮಾಡ್ತೀವಿ ಆಮೇಲೆ ಹಲವಾರು ರೀತಿಯ ಸೇವಾ ವಲಯಗಳನ್ನು ಕೂಡ ನಾವು ಕಾಣ್ತೀವಿ ಯಾವುದಾದರು ಕಾರ್ಖಾನೆ ಅಥ್ವಾ ಸಂಸ್ಥೆಗಳು ಅಂತ ಬಂದಾಗ ನಾವೀಗ ಹೈಲಿ ಚಿಕ್ಕಮಗಳೂರಿನ ಹಲವಾರು ರೀತಿಯ ಕಾರ್ಖಾನೆ ಮತ್ತು ಸಂಸ್ಥೆಗಳನ್ನು ನಾವು ತಿಳ್ಕೊಂಡಿದಿವಿ ಉದಾರಣೆಗೆ ಸಾಕಾರಿ ತಾಂತ್ರಿಕ ಇಂಜಿನಿಯರಿಂಗ್ ಆಗಿರಬೌದು ಶ್ರೀ ಸಿದ್ದೇಶ್ವರ ಇಂಡಸ್ಟ್ರೀಸ್ ಆಗಿರಬೌದು ಟೆಕ್ ದರ್ಶ ಆಗಿರಬೌದು ಈ ರೀತಿಯ ಈ ರೀತಿಯದಂಥ ಹಲವಾರು ರೀತಿಯ ಕಾರ್ಖಾನೆಗಳನ್ನು ನೋಡಿರ್ತೀವಿ ಈ ಕಾರ್ಖಾನೆಗಳು ಕೈಗಾರಿಕೆ ಮತ್ತು ಆರ್ಥಿಕ ಚಾಲಕ ಶಕ್ತಿಗಳನ್ನು ಅಭಿವೃದ್ಧಿ ಪಡಿಸುವಂಥ ರೀತಿಯಲ್ಲಿ ನಮಗೆಲ್ಲರಿಗೂ ಸಹಾಯಕವಾಗಿದೆ ಇದನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಬಹುದು